ಹಲೋ ಹಾಂ ಹೇಳಿ ಹೇಳಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ

ಹಾಂ ಹೇಳಿ ಹಾಂ ಮೇಡಮ್ ಇವಾಗಿಲ್ಲ ಇವಾಗ ಲಂಚ್ ಬ್ರೇಕ್ ಅಲ್ಲವಾ ಸೊ ಐದುವರೆಗೆ ತೆಗೆಯುತ್ತೆ ಬನ್ನಿ ಏನು ಪ್ರಾಬ್ಲಮ್ ಆಗಿದೆ ಹಾಂ ಸರಿ ಸರಿ ಆಯಿತು ಏನು ತೊಂದರೆ ಆಗಿದೆ ಅಂತ ತಿಳ್ಕೊಳ್ಬೌದಾ

ಹಾಂ ಹಾಂ ಏನಾದರೂ ತಗೊಂಡಿದ್ದಿರಾ ಮೆಡಿಶನ್ ಏನಾದರೂ ಟೊಬ್ಲೆಟ್ ಏನಾದರೂ ತಗೊಂಡಿದ್ದಿರಾ

ಹಾಂ ಹಾಂ ಹಾಂ ಹಾಂ

ಮುಂಚೆ ಯಾವಾಗಾದರೂ ಈ ಥರ ಆಗಿತ್ತಾ ಇದೇ ಫಸ್ಟಾ ಹಾಂ ಹಾಂ ಹಾಂ ಸರಿ ಸರಿ ಆಯಿತು ಮತ್ತು ಐಸ್ ಕ್ರೀಮು ಕೋಲ್ಡ್ ವ್ಯಾ ಪದಾರ್ಥ ಏನಾದರೂ ತಿಂದಿದ್ದಿರಾ ನೆಗಡಿ ಏನಾದರೂ ಇದೆಯಾ

ಹ್ಞೂ ನಮ್ಮ ಹ್ಞೂ ಹ್ಞೂ

ಹಾಂ ಹಾಂ ಸರಿ ನೆಗಡಿ ಕೆಮ್ಮು ಆ ಥರ ಏನಾದರೂ ಜ್ವರ ಏನಾದರೂ ಬಂದಿತ್ತಾ

ಹಾಂ ಹಾಂ ಹ್ಞೂ ಜ್ವರ ಜ್ವರ ಎಷ್ಟು ದಿನದಿಂದ ಇದೆ

ಹಾಂ ಕೆಮ್ಮು ನೆಗಡಿ ತಲೆನೋವು ಅಷ್ಟೇನಾ

ಹಾಂ ಸರಿ ಸರಿ ಆಯಿತು ಬನ್ನಿ ಸಂಜೆ ಒಂದು ಐದೂವರೆ ಹಂಗ್ ಓಪನ್ ಇರುತ್ತೆ ಕ್ಲಿನಿಕು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಹಾಂ ಮೆಡಿಶನ್ ಎಲ್ಲ ಬರ್ದು ಕೊಡ್ತೀವಿ ತಗೊಳ್ಳಿ ಹ್ಞೂ ಸರಿ ಸರಿ ಹಾಂ ಸರಿ ಹಾಂ ಓಕೆ